ಈಗ ಸಹ ಸಾಂಸ್ಕೃತಿಕ ಅಸ್ಮಿತೆ ಅಥವಾ ಗುರುತುಗಳನ್ನು ರೂಪಿಸಿದ ಮೂಲ ಅಂದರೆ ಈಗ ನಾವೊಂದು ಬಿಲ್ಲವ ಸಮಾಜ ಅಂತ ಒಂದು ತಗೊಂಡ್ರೆ ಬಿಲ್ಲವ ಸಮಾಜಕ್ಕಾಗಿ ನಾರಾಯಣ ಗುರು ಸ್ವಾಮಿಯವರು ತುಂಬ ಶ್ರಮಿಸಿದ್ದಾರೆ ಅಂದರೆ ಅವರು ಬಿಲ್ಲವ ಸಮಾಜಕ್ಕಾಗಿ ತಮ್ಮ ಹೋರಾಟಗಳು ಎಲ್ಲಾ ಮಾಡಿ ಆ ಬಿಲ್ಲವ ಸಮಾಜವನ್ನು ಮುಂದೆ ತಂದಿದ್ದಾರೆ ಈಗ ಅದನ್ನು ನಾವುಗಳು ಮುನ್ನಡೆಸ್ಕೊಂಡು ಹೋಗ್ತಾಯಿದ್ದೇವೆ ಇದು ನಮಗೆ ತುಂಬ ಪ್ರೇರಕವಾಗಿ ಕಾಣ್ತಾಯಿದೆ ಹಾಗು ಇದು ನಮಗೊಂದು ಹೆಮ್ಮೆಯ ವಿಷಯ ಕೂಡ ಆಗಿದೆ